ಹೌದು ನಾನು ಅಡಿಗೆ ಮಾಡುವಾಗ ಊಟ ಮಾಡುವಾಗ ಆಹಾರಕ್ಕೆ ಸಂಬಂಧಿಸಿದಂತಹ ಕೆಲವು ಸಂಪ್ರದಾಯಗಳು ಮೂಢನಂಬಿಕೆಗಳು ಇದೆ ನಾವು ಮೊದಲು ಅಡುಗೆ ಮಾಡೋಕ್ಕಿಂತ ಮುಂಚೆ ನಾವು ಒಲೆಗೆ ಪೂಜೆ ಸಾಮಾನ್ಯವಾಗಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ನಮ್ಮ ಅಡಿಗೆ ಚೆನ್ನಾಗಾಗಲಿ ಅಂತೇಳ್ಬಿಟ್ಟು ಅಡಿಗೆ ಮಾಡ್ತೀವಿ ದೇವರನ್ನ ಅನ್ನಪೂರ್ಣೇಶ್ವರಿಯನ್ನು ನೆನೆಸಿಕೊಂಡು ನಂತರ ಅಡುಗೆ ಆದ ನಂತರ ಬಡ್ಸೋದಕ್ಕಿಂತ ತಟ್ಟೆ ತಟ್ಟೆಯಲ್ಲಿ ಹಾಕಿ ತಿನ್ನುವಾಗ ಅಥವಾ ಎಲೆಯಲ್ಲಿ ಬಡ್ಸ್ಕೊಳ್ಳೋವಾಗ ಎಲೆ ಮೇಲೆ ನೀರು ಹಾಕಿ ನೀರು ಹಾಕಿ ಮತ್ತು ಎಲೆ ಸುತ್ತಲೂ ನೀರನ್ನು ಹಾಕಿ ಮೊದಲು ದೇವರಿಗೆ ಅಂತ ಒಂದು ಹಿಡಿ ಒಂದು ಒಂದು ತುತ್ತನ್ನು ಪಕ್ಕಕ್ಕಿಟ್ಟು ಮತ್ತೆ ಆನಂತರ ಊಟ ಮಾಡ್ತೀವಿ ಊಟ ಮಾಡಿದ್ದಾದ್ಮೇಲೆ ಆ ಒಂದು ಹಿಡಿ ಜೊತೆಗೆ ಇನ್ನೂ ಸ್ವಲ್ಪ ಒಂದು ಆಹಾರವನ್ನು ಸೇರಿಸಿ ಹೊರಗಡೆಗೆ ಮನೆಯ ಹೊರಗಡೆಗೆ ಹಿತ್ತಲಿನಲ್ಲಿ ಕಾಗೆ ಎಲೆ ಕಾಗೆಗಳನ್ನು ಕರೆದು ಅವುಗಳಿಗೂ ಊಟವನ್ನು ಕೊಡುವ ನಂಬಿಕೆಗಳು ಇದೆ ನಾವು ಕೈಯಲ್ಲಿ ಒಂದು ಹಿಡಿ ಒಂದು ತುತ್ತು ಇಟ್ಟಿದ್ದ ಊಟ ಇದು ಕಾಗೆಗಳು ಸೇವನೆ ಮಾಡಿದರೆ ದೇವರಿಗೆ ಅರ್ಪಣೆ ಮಾಡಿದಂತೆ ಒಂದು ಆಚರಣೆ ಪದ್ದತಿಯು ಕೆಲವರಲ್ಲಿ ಸಂಪ್ರದಾಯಸ್ಥರಲ್ಲಿ ಇನ್ನೂ ಇದೆ ಇನ್ನೂ ಜೀವಂತವಾಗಿದೆ ಇದರಿಂದ ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ್ದೀವಿ ಅನ್ನೋ ಒಂದು ನಂಬಿಕೆಯು ಜನರಲ್ಲಿ ಶಾಶ್ವತವಾಗಿ ಅಡಗಿದೆ